ಹ್ಞೂ ಯಾಕೆ ರೀ ಅದು ಬಿಲ್ ಚೀಟಿ ವಾಪಸ್ಸು ಕೊಡಿರಿ ಚೀಟಿ ಇರ್ಲಿಲ್ಲ ಅಂದರೆ ವಾಪಸ್ಸು ಕೊಡಂಗಿಲ್ಲ ರೀ ಚೀಟಿ ತರ್ಲಿಲ್ಲ ಅಂದರೆ ವಾಪಸ್ಸು ಕೊಡಕ್ಕೆ ಆಗಂಗಿಲ್ಲ ರೀ ಯಾಕಂದ್ರೆ ರೀ ಈಗ ನಮ್ಮ ಅಂಗ್ಡಿಯಾಗಿಂದು ವಸ್ತು ಐತೆ ಅಂತ ಹೆಂಗೆ ಗೊತ್ತಾಗುದು ರೀ ಬಿಲ್ ಇತ್ತಂದ್ರೆ ತೊಗೊಂಡು ರೊಕ್ಕ ಕೊಡ್ತೀವಿ ರೀ ಇಲ್ಲಂದರೆ ಎಕ್ಸ್ಚೇಂಜ್ ಮಾಡಿ ಕೊಡ್ತೀವಿ ರೀ ಅಷ್ಟೇ ರೀ ರೊಕ್ಕ ಕೊಡಂಗಿಲ್ಲ ರೀ